ನಾನು ಪ್ರಯಾಣ ಮಾಡಬೇಕನ್ನೋದೆ ನನ್ನ ಸ್ನೇಹಿತರೊಂದಿಗೆ ಜಾಸ್ತಿ ಯಾಕೆಂದರೆ ನನ್ನ ಸ್ನೇಹಿತರೊಂದಿಗೆ ಹೋಗ್ಬೇಕಂದ್ರೆ ಎಲ್ಲಾದರೂ ಹೋಗಲಿ ಏನಾದರೂ ಹೋಗ್ಲಿ ಒಂದು ಖರ್ಚೇ ಆಗಲಿ ವೆಚ್ಚ ಆಗಲಿ ಯಾವುದಾದ್ರು ಆಗಲಿ ನಾವು ಅವರು ಸರಿಸಮ್ವಾಗ ಸಮಾನ್ವಾಗ ಹಂಚ್ಕೊಂಡು ಒಂದು ಕಡೆ ಹೋಗಿ ಪ್ರಯಾಣ ಮಾಡಿ ಒಳ್ಳೊಳ್ಳೆಯ ಪುಣ್ಯಕ್ಷೇತ್ರಗಳು ಆ ಬೀಚ್ಗಳು ಅದು ಇದು ಅಂತೆಲ್ಲ ನೋಡಿಕೊಂಡು ಚೆನ್ನಾಗಿ ಖುಷಿಖುಷಿಯಿಂದ ಬರ್ತೀವಿ ಅದಕ್ಕೋಸ್ಕ್ರ ನಾವು ಫ್ರೆಂಡ್ಸಲ್ಲಿ ಫ್ರೆಂಡ್ಸ್ ಜೊತೆನೇ ಜಾಸ್ತಿ ಹೋಗ್ಬೇಕನ್ನೋದು ಮತ್ತು ಸ್ಕೂಲ್ ಟೈಮಲ್ಲಿ ನಾವು ಸ್ಕೂ ಹುಡುಗರ ಜೊತೆಯಲ್ಲಿ ಮಕ್ಕಳು ಸ್ಕೂಲೂ ನಮ್ಮ ಟೀಚರ್ಸವರು ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿದ್ದರು ಆ ಟೈಮಲೆಲ್ಲ ಜಾಸ್ತಿ ಎಂಜಾಯ್ ಮಾಡಿದ್ದೀವಿ ಮತ್ತು ನಾವು ಈ ವರ್ಷಕ್ಕೊಂದು ಸಾರಿ ಮಾದೇಶದ ಬೆಟ್ಟ ಅಂತ ಹೋಗ್ತೀವಿ ಆವಾಗ ಬೆಟ್ಟಕ್ಕೆ ಅಂತ ಪಾದಯಾತ್ರೆಯಲ್ಲಿ ಹೋಗ್ತೀವಿ ಪಾದಯಾತ್ರೆಯಲ್ಲಿ ಹೋದಾಗಂತೂ ಖುಷಿಯೋ ಖುಷಿ ನಾಲ್ಕು ದಿವ್ಸ ಐದು ದಿವ್ಸ ಎಲ್ಲರು ಸೇರಿ ನಕ್ಕು ನಲಿದು ಆರಾಮಾಗಿ ಆನಂದ್ವಾಗಿ ನಡ್ಕೊಂಡೋಗ್ತೀವಿ ರಾತ್ರಿ ಹಗ್ಲು ಅನ್ನೋದು ಏನು ಇರೋಲ್ಲ ಗೊತ್ತೇ ಆಗೋಲ್ಲ ಎಷ್ಟು ಬೇಕಾದರೂ ನಡಿಬೋದು ಆ ಥರ ಪ್ರಯಾಣಗಳನ್ನ ಯಾರೊಂದಿಗಾದರೂ ನಮ್ಮ ಸ್ನೇಹಿತರು ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಎಲ್ಲರ ಜೊತೆಯಲ್ಲಿ ಖುಷಿ ಖುಷಿಯಾಗೋಗ್ತೀವಿ ಖುಷ್ಯಾಗಿ ಖುಷಿಯಾಗಿ ಹೋಗ್ತಾ ಇದ್ದರೆ ಪ್ರಯಾಣ ಅನ್ನೋದು ಬಹಳ ಚೆನ್ನಾಗಿರುತ್ತೆ ರಾತ್ರಿ ಹಗಲು ಅನ್ನೋದೆ ಗೊತ್ತಾಗೊಲ್ಲ ಇದ್ಕೆ ಸುಮಾರು ವರ್ಷಗಳಿಂದ ಹೋಗ್ತಾ ಇರೋದು ಸಾವಿರಾರು ಲಕ್ಷಾಂತರ ಜನ ನಡ್ಕೊಂಡು ಹೋಗೋದು ಪಾದಯಾತ್ರೆಯಂದರೆ ಭಾಳ ಚೆನ್ನಾಗಿರತ್ತೆ ಬಹಳ ಚೆನ್ನಾಗಂದ್ರೆ ಹೇಳಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಯಾಕೆಂದರೆ ಜನಗಳು ಅಷ್ಟೊಂದು ಜನ ಇರೋದರಿಂದ ಯಾವುದೇ ನಮಗೆ ಕಾಲು ನೋವಾಗಲಿ ನಡಿಯೋದಕ್ಕೆ ಬೇಜಾರಾಗಲಿ ಏನು ಇಲ್ಲ ಪ್ರಯಾಣ ಭಾರಿ ಚೆನ್ನಾಗಿರುತ್ತೆ ಪ್ರಯಾಣ ಮಾತ್ರ ನೋಡಿ ನಡಿತಾ ನಡಿತಾ ನಡಿತಾ ನಡಿತಾ ಇನ್ನೂ ಮಾಡ್ಬೇಕು ಮಾಡ್ಬೇಕು ಅನಿಸ್ತಾನೇ ಇರುತ್ತೆ ಅಷ್ಟೊಂದು ಭಾಳ ಚೆನ್ನಾಗಿರುತ್ತೆ ಯಾಕಂದರೆ ಆಯಪ್ಪನ ದಯೆ ನಮ್ಮ ಮೇಲೆ ಅಷ್ಟೊಂದಿರುತ್ತೆ